ನೀರಿನ ಕೊರತೆ ಅಂತಂದರೆ ಮಳೆ ಬರಲಿಲ್ಲ ಅಂದರೆ ಈ ನಮ್ಮ ಮಲೆನಾಡು ಪ್ರದೇಶದಲ್ಲಿ ವರ್ಷಕ್ಕೆ ಇಷ್ಟು ಪ ಇಷ್ಟು ಅಂತ ಮಳೆ ಬರಲಿಲ್ಲ ಅಂತಂದರೆ ಅವರಿಗೆ ಬೇ ಮಳೆಗಾಲದಲ್ಲಿ ಗೊತ್ತಾಗೋಲ್ಲ ಚಳಿಗಾಲದಲ್ಲಿ ಗೊತ್ತಾಗೋಲ್ಲ ಬೇಸಿಗೆ ಕಾಲದಲ್ಲಿ ಅದರದ್ದು ಪರಿಣಾಮ ಗೊತ್ತಾಗ್ತಿರುತ್ತೆ ಯಾಕಂದರೆ ನಾವು ಫ಼ಸ್ಟ್ ಬಂದಾಗ ತುಂಬನೇ ಅದರದ್ದು ಬೇಸಿಗೆಗಾಲದಲ್ಲಿ ಮೂರು ತಿಂಗಳು ತುಂಬ ಅದರ ಕಷ್ಟ ಅನುಭಸಿದ್ದೀವಿ ಮತ್ತು ಎಲ್ಲೆಲ್ಲಿಂದನೋ ಅದರದ್ದು ನಗರಸಭೆ ಅವರದು ನೀರಿನದೆಲ್ಲ ಹಿಡ್ಕೊಂಡಿದ್ದೀವಿ ತುಂಬಾನೇ ಕಷ್ಟಪಟ್ಟಿದ್ದೀವಿ ಆದರೂ ಮರಗಳನ್ನೆಲ್ಲ ಕಡಿದು ಮಳೆ ಎಲ್ಲ ಕಡಿಮೆಯಾಗಿದೆ ಈ ಸ್ ಈ ಈ ಸರಿಯಿಂದ ಆದರೂ ನಾವು ಎಚ್ಚೆಚ್ಚೆತ್ತುಕೊಳ್ಳಲ್ಲ ಮರವನ್ನು ಬೆಳೆಸಿ ಅಂತ ಹೇಳ್ತೀವಿ ನೀರನ್ನು ಕಡಿಮೆ ಅನವಶ್ಯಕವಾಗಿ ಖರ್ಚು ಮಾಡೋದನ್ನು ನೀರನ್ನು ನಿಲ್ಲಿಸ್ಬೇಕು ನೀರಿದೆ ಅಂತ ತುಂಬ ಸುರಿದು ತುಂಬ ಹಾಳು ಮಾಡ್ತೀವಿ ಸುಮ್ನೆ ಅದರದ್ದು ಕ್ರಮ ನಾವು ನಮಗೆ ಗೊತ್ತಿರೋದರಿಂದ ಅದರದ್ದು ಕಷ್ಟ ಏನು ಅಂತ ನಾವು ಏನು ಮಾಡ್ತೀವಿ ಸುತ್ತಮುತ್ತ ನೀರಿಗೆ ನಮ್ಮ ನಮ್ಮ ವಠಾರದಲ್ಲಾಗ್ಲಿ ಒಂದು ಇದರಲ್ಲಾಗ್ಲಿ ಸಮಸ್ಯೆ ಆಗ್ಬಾರ್ದು ಅಂತ ಅಂದರೆ ನಾವೊಂದು ಬಾವಿ ನೀರಿನ ಜೊತೆಗೆ ಒಂದು ನ ನಗರಸಭೆಯವರ ನಲ್ಲಿ ನೀರಿನ ವ್ಯವಸ್ಥೆನೂ ಮಾಡ್ಕೊಂಡಿದ್ದೀವಿ ಅದನ್ನು ಅರ್ಧ ಉಪಯೋಗಿಸ್ತೀವಿ ಇದನ್ನೂ ಅರ್ಧ ಉಪಯೋಗಿಸ್ತೀವಿ ತುಂಬ ಅನವಶ್ಯಕವಾಗಿ ನಾವು ಅದನ್ನು ಖರ್ಚು ಮಾಡಲ್ಲ ಎಷ್ಟು ಬೇಕು ಅಷ್ಟೇ ನಾವು ಅದನ್ನು ಯೂಸ್ ಮಾಡ್ತೀವಿ ಉಪಯೋಗಿಸ್ತೀವಿ ಮತ್ತೆ ಸುತ್ತ ನಮ್ಮ ಸುತ್ತಮುತ್ತ ನೀರಿಂದು ಇಂಗು ಗುಂಡಿ ಮಳೆಗಾಲದಲ್ಲಿ ಇಂಗು ಗುಂಡಿಗಳನ್ನು ಮಾಡ್ಕೊಂಡಿದ್ದೀವಿ ಹಾಗಾಗಿ ಅದು ಬಾವಿಗೆ ನೀರು ಸ್ವಲ್ಪ ಬೇಸಿಗೆಯಲ್ಲಿ ಕಡಿಮೆ ಆಗಲ್ಲ ನೀರು ಇದ್ದೇ ಇರತ್ತೆ ಸ ತುಂಬ ಅಲ್ಲದಿದ್ರೂ ಸ್ವಲ್ಪ ಸ್ವಲ್ಪನಾದರೂ ಇದ್ದೇ ಇರತ್ತೆ ಅವಾಗ ಮ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಕಡಿಮೇನ ನಾವು ನೀರನ್ನು ಉಪಯೋಗಿಸ್ತೀವಿ